ಆನ್ಲೈನ್ ಆರ್ಡ್ರ್ ಮಾಡಿದ್ದು ಎಷ್ಟು ಸರಿಯಾಗಿರೋಲ್ಲ ಅಂತಂದು ಯಾವಾಗ ಭೀ ಆನ್ಲೈನ್ ಆರ್ಡ್ರ್ ನಾ ಮಾಡ್ತಿದ್ದೆ ಚೆಂದ ಇರ್ತಾವೆ ಅಂತಂದು ಅವ್ಕ ಮತ್ತು ಎರ್ಡು ಮೂರು ಸಲವೂ ಆರ್ಡ್ರ್ ಮಾಡಿದ್ದೀನಿ ಪಾರ್ಲರ್ ಕಡೆದು ಚೆಂದ ಅನ್ನಿಸ್ತಾವೆ ಅಂತಂದು ಅವಷ್ಟು ಸರಿಯಾಗಿ ಬರೋಲ್ಲ ಹೊಂಟಾವ ಅಂತ ಅನ್ನಿಸ್ತು ನನಗೀಗ ಒಬ್ರು ಕಸ್ಟಮರ್ ಬಂದರು ಫೇಶಿಯಲ್ ಮಾಡಿದ್ವಿ ಅವರಿಗೆ ಸರಿಯಾಗಿರ್ತಾವೆ ಅಂತಂದು ಅವ್ರಿಗೆ ಬ್ಲೀಚು ಸ್ಕ್ರಬ್ಬು ಫೇಶಲ್ಲು ಲಾಸ್ಟಿಗೆ ಫೇಸ್ ಮಾಕ್ಸ್ ಹಾಕ್ತೀನಿ ಹಾಕಿ ತೆಗ್ದು ತೆಗ್ದಿನ ಮ್ಯಾಲ ಅವರು ಸ್ವಲ್ಪ ರ್ಯಾಶಸ್ ಆಯ್ತು ಸ್ವಲ್ಪ ರೆಡ್ ಅನಿಸ್ಲತ್ತು ಮತ್ತು ಏನಿಲ್ಲ ಪರವಾಗಿಲ್ಲ ಏನಾಗೋಲ್ರಿ ಅಂತಂದು ಅವ್ರಿಗೆ ಮನೆಗೆ ಕಳಿಸ್ದೆ ನಾನು ಅವ್ರಿಗೆ ಮನೆಗೆ ಕಳ್ಸಿದ ಮ್ಯಾಲ ಅವ್ರೂ ಒಂದಿನ ಬಿಟ್ಟು ಮತ್ತೆ ಮರ್ದಿನ ಬಂದರು ಬಂದು ಅವ್ರು ಅಂದರು ನೋಡಿರಿ ಕಾ ನನ್ನ ಫೇಸ್ ಹೆಂಗ ಆಗೇದ್ರೀ ಕಾ ಎಲ್ಲ ಫೇಸ್ ಖರಾಬು ಮಾಡೀರಿ ಅಂತಲತ್ತುರು ನೋಡಾರ ರೀ ಅಂತ ಅಂದೆ ನಾನು ನೋಡುಷ್ಟಕೆ ಅವ್ರ ಫೇಸೆಲ್ಲ ಬ್ಲ್ಯಾಕ್ ಬಿತ್ತು ರ್ಯಾಸಸ್ ಆಯ್ತು ಗುಳ್ಳೆಗಳು ಬಂದಪ್ಲೆ ಬಂತು ಸ್ಲಲ್ಪ ರೆಡ್ ಆಯ್ತು ಅವ್ರಿಗೆ ಫೇಸ್ ಎಲ್ಲ ಪಾಪ ಖರಾಬಾಯ್ತು ಅವ್ರದ್ದು ಒನ್ ಕಸ್ಟಮರ್ದು ನಮ್ಮ ಫೇಶಿಯಲ್ ಹಿಂಗ ಮಾಡ್ದೆ ಹಿಂಗಾಯ್ತು ಅಲ್ಲಂತನ್ನಿಸ್ತು ನಮ್ಗೆ ಫೇಸ್ ಮಾಸ್ಕು ಎಷ್ಟು ಸರಿಯಾಗಿಲ್ಲಲ್ಲ ನಂಗೆ ಭೀ ಗೊತ್ತಿಲ್ರಿ ನಾನು ಹಿಂಗೆ ಫೇಸ ಆರ್ಡ್ರ್ ಮಾಡಿದ ಅದರ ಸಲೆದ ಬಂತು ಅಂತಂದು ನಾನು ಹೇಳ್ದೆ ಅವ್ರಿಗೆ ಅವ್ರಿಗೆ ಅನ್ನಿಸ್ತು ಹಿಂಗೆಂಗ ಮಾಡಿದ್ರಿ ಅಕ್ಕೋರೆ ನೀವು ನಮ್ಮ ಫೇಸೆಲ್ಲ ಖರಾಬು ಮಾಡಿದ್ರಿ ಅಲ್ರಿ ಅಂತಂದ್ರು ಅವರು ಅಂದ್ರೆ ಇಲ್ರಿ ಅಕ್ಕೋರೆ ಸ್ವಾರಿ ನಮಗೆ ಭೀ ತಪ್ರಾಗಿ ಬೀಳ್ತದೆ ಏನ್ಮಾಡರಿ ಆನ್ಲೈನ್ ಆರ್ಡ್ರ್ ಮಾಡ್ದಿವಿ ಬಂತು ಅಸ್ಲಿದು ಅನ್ಕೊಂಡೆ ನಾನು ಸರಿಯಾಗಿದ್ದಿರ್ಬೇಕು ಅಂತಂದು ಫೇಸ್ ಮಾಸ್ಕ್ ಯೂಸ್ ಮಾಡ್ದಿವಿ ಖರೇನೆ ಅವ್ರಷ್ಟು ಚೆಂದಿಲ್ಲ ನಮ್ಮ ಫೇಸೆಲ್ಲ ಖರಾಬು ಮಾಡಿದ್ರಿ ಅಂತಂದು ನಾನು ದುಡ್ಡೂ ವಾಪೀಸು ಕೊಡಬೇಕಾಯ್ತು ಅವ್ರಿಗೆಗಿ ಹಿಂಗೆಲ್ಲ ಆರ್ಡ್ರ್ ಮಾಡಿದ್ರೆ ಸರ್ಯಾಗಿರ್ತಾವೆ ಅಂತಂದ್ರು ಆರ್ಡ್ರ್ ಮಾಡಿದ್ವಿ ಅದೆಷ್ಟು ಸರಿಯಾಗಿ ಬಂದಿಲ್ಲ ಫೇಸ್ ಮಾಸ್ಕ ಚೆಂದ ಇರೋಲ್ಲ ಆರ್ಡ್ರ್ ಮಾಡ್ದೆ ಸರಿಯಾಗಿರ್ತಾವೆ ಅಂತಂದು ಮಾಡಿದ್ವಿ ಖರೇನೆ ಅವೆಲ್ಲ ಬಂದಿಲ್ಲಲ್ಲ ಸರ್ಯಾಗಿ ಹಂಗೆ ಅನ್ನಿಸ್ತು ಒಬ್ರು ಕಸ್ಟಮರ್ ನಾವು ಕಳ್ಕೊಳ್ಬೇಕಾಯ್ತು ಅವ್ರಿಗೆ ಮತ್ತು ಮತ್ತು ಬೇರೆರಿಗೆ ಹೇಳ್ದ್ರು ಅಂದ್ರೆ ನಮ್ಮ ಪಾರ್ಲರ್ ಹೆಸ್ರು ಖರಾಬು ಆಗ್ತದೆ ಹಾಂಗೆಂತಂದು ಇನ್ನೊಂದು ಸಲ ಯಾವಾಗ್ಲು ಫೇಸ್ ಮಾಸ್ಕ್ ಏನೇ ಆಗಲಿ ಆರ್ಡ್ರ್ ಮಾಡೋದು ಅಷ್ಟು ಸರ್ಯಾಗಿರೋಲ್ಲ ಅಂತ ಅನಿಸ್ತು ನನ್ಗೆ ಫೇಸ್ ಮಾಸ್ಕು ಫೇಶಿಯಲ್ದು ಕಿಟ್ಟು ಬ್ಲೀಚು ಯಾವುದೇ ಆಗಲಿ ಆರ್ಡ್ರ್ ಮಾಡ್ಬೇಕಂತೆ ಅನಿಸಿಲ್ಲ ಅಷ್ಟು ಸರಿಯಾಗಿ ಫೇಸ್ ಮಾಸ್ಕ್ ಅಂತೂ ಇನ್ನೊಂದು ಸಲ ಯೂಸ್ ಮಾಡ್ಬಾರ್ದೇ ಅನ್ನೊಷ್ಟು ಅನಿಸ್ತದ ಅದು ಫೇಸ್ ಮಾಸ್ಕು ಯಾವುದೇ ಆಗಲಿ ಆನ್ಲೈನ್ ಆರ್ಡ್ರ್ ಅಷ್ಟು ಸರ್ಯಾಗಿರೋಲ್ಲ ಅಂತ ಅನಿಸ್ತು ನನ್ಗೆ ನಾನು ಮತ್ತೋರ್ಗೂ ಹೇಳ್ದೆ ಫೇಸ್ ಖರಾಬು ಆಗ್ಲತ್ತದೆ ಆನ್ಲೈನ್ದು ಆರ್ಡ್ರ್ ಮಾಡ್ದ್ರೆ ನಾವೇ ಖುದ್ದಾಗಿ ಹೋಗಿ ತೊಗೊಂಡ್ಬರಬೇಕು ನೋಡಿ ಯೂಸ್ ಮಾಡಿ ಒಬ್ರ ಫೇ ಯಾರಿಗೆ ಕಸ್ಟಮರ್ಗಾಗ್ಲಿ ಖರಾಬು ಮಾಡ್ದೇವಂದ್ರೆ ಸರಿಗೆ ಅನ್ಸೋಲ್ಲ ಮತ್ತೊಬ್ರು ಕಸ್ಟಮರ್ ಭೀ ಬರಬೇಕಲ್ಲ ಹಂಗೈತದೆದು ಅಂತ ಅನಿಸ್ತು ನನ್ಗೆ ಹಿಂಗೇ ಆರ್ಡ್ರ್ ಮಾಡ್ಬಾರ್ದು ಇನ್ನೊಂದು ಸಲ ಯಾವಾಗ್ಲು ಅಂತ ಅನಿಸ್ತದೆ ಈ ಆನ್ಲೈನ್ ಆರ್ಡ್ರ್ ಮಾಡಿದ್ಮೇಲೆಲ್ಲ ಪ್ರೊಡಕ್ಟ್ ಸರಿಯಾಗಿ ಕೊಡ್ಬೇಕು ಅವ್ರೂ ಅವರು ನಾವು ಭರೊಸೆ ಮಾಡಿ ಒಬ್ರು ಫೇಸಿಗೆ ಖರಾಬು ಮಾಡಬಾರ್ದಲ್ಲ ಹಂಗ ಅನಿಸ್ತದೆ ಮತ್ತೆ ಯಾರಿಗೆ ಆಗಲಿ ಎಲ್ಲರ ಫೇಸ್ ಭಾಳ ಮುಖ್ಯ ಎಲ್ಲರಿಗೂ ಅವ್ರ ಫೇಸ್ ನಮ್ಮ ಫೇಸ್ ಯಾರದೇ ಆಗಲಿ ಸರಿಯಾಗಿರ್ಬೇಕಾಗ್ತದೆ ಮತ್ತೆ ಯಾರೇ ಆಗಲಿ ಕಸ್ಟಮರ್ಸು ಎಲ್ಲರಿಗೂ ಫೇಸ್ ಇಷ್ಟ ಇರ್ತದೆ ಅವ್ರದು ಅವ್ರಿಗೆ ಚೆಂದ ಇರ್ಬೆಕಾಗ್ತದೆ ಎಷ್ಟೋ ಆರ್ಡ್ರ್ ಮಾಡಿದ ಸರಿಯಾಗಿರೋಲ್ಲ ಫೇಸ್ ಮಾಸ್ಕ್ ಅಂತ ನನಗೆ ಅನಿಸ್ತು ಅದರ ಸಲೇದ ಹೇಳುತ್ತೀನಿ ಅಷ್ಟೂ ಆರ್ಡ್ರ್ ಮಾಡಬಾರ್ದು ಅಂತಂದು ಇನ್ನೊಂದು ಸಲ ಯಾವಾಗ್ಲು